ಹಲೋ ನಮಸ್ತೆ ಸರ್ ನೀವು ಇರೋ ಅಲ್ಲಿ ಪ್ಲಾಟ್ ಇದೇನು ರೀ ಸರ್ ನಮಗ ಫಾರ್ ನಂಬರ್ ತ್ರೀ ಇದ್ದದ್ದು ಸೈಟ್ ಇದ್ದದ್ದು ನೋಡಿರಿ ಸರ್ ಮತ್ತೆ ನಮ್ಗೆ ಒಂದು ಅಲ್ಲೆ ಒಂದು ಬಾಡಿಗೆ ಮನೆ ನೋಡಿರಿ

ಎಷ್ಟು ಇರ್ಬೋದು ರೀ ಸರ್ ಅಲ್ಲಿ

ಈಗ ಆಲ್ರೆಡಿ ಅಲ್ಲಿ ಮನೆ ಇದಾವ ಈಗ ಇದಾವನ್ ರೀ ಈಗ ಅಲ್ಲಿ ಮನೆ

ಅದಕ್ಕೆ ನಾವು ನಿಮ್ಮನ್ನು ಪಸ್ಟ್ ಅಲ್ಲಿಗೆ ಬಂದು ನಾವು ಉಳ್ಕೊಳಕ ಒಂದು ಬಾಡ್ಗೆ ಮನೆ ಬೇಕು ರೀ ಆಮೇಲೆ ನಮ್ಗೆ ಸೈಟ್ ನೋಡ್ಬೇಕನ್ನದು ಐತೆ ರೀ ಅಲ್ಲೆ ಅದಕ್ಕೆ ಅಲ್ಲಿ ರೇಟ್ ಯಾವ ರೀ ಎಂದು ಎಷ್ಟು ಅದವನ ಕೇಳ್ಬೇಕು ಅಂದು ಹಚ್ಚಿದೆ ರೀ ಹಾಂ ರೀ ಓಹೋ ಡಬಲ್ ಬೆಡ್ ರೂಮ್ ರೀ ಓಹೋ ಹ್ಞೂಂ ರೀ ಆಯ್ತು ರೀ ಸರ ನಮ್ಗೆ ಒಟ್ಟು ಅಲ್ಲಿಂದ ಹಾಂ ರೀ ಸರ್ ಹಾಂ ರೀ

ಹಾಂ ರೀ

ಹಾಂ ರೀ ಏ ಸ್ಲಮ್ನಾಗೇನು ಬೇಕಾಗಿಲ್ಲ ರೀ ಆದ್ರೆ ನಮ್ಗೆ ಒಂದು ಸ್ವಲ್ಪು ಇದ್ರೊಳಗೆ ಪರವಾಗಿಲ್ಲ ಅಂತ ಏರ್ಯ ಬೇಕಾಗಿತ್ತು ರೀ ಹಾಂ ರೀ

ಹಾಂ ರೀ ಹಾಂ ರೀ ಹಾಂ ರೀ ಹಾಂ ರೀ ಆಯ್ತು ಸರ ಓಕೆ ರೀ ಬರ್ತಿವಂತೆ